ಹಲೋ ಹಾಂ ಹೇಳ್ರಿ ಮೇಡಮ್ ಹಾಂ ಯಸ್ ಮೇಡಮ್ ಇದು ವಿಶ್ವ ಟ್ರಾವೆಲ್ಸ್ ಅಂತ ಹೇಳಿ

ಹಾಂ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದೆ ಮ್ಯಾಮ್ ಲೋಕಲ್ಲು ಇದೆ ಮತ್ತು ಹಾಂ ಮೇಡಮ್ ನಮ್ಮಲ್ಲಿ ಈಗ ಹೇಳ್ಬೇಕಂದರೆ ಪ್ಲೇಸಿಂಗ್ ಮೇಲೆ ಇರತ್ತೆ ಎಷ್ಟು ಜನ ಆಗ್ತಾರೆ ಏನು ಅಂತ ನಮ್ಮಲ್ಲಿ ಈಗ ಏನದು ಕ್ರೀಟಾ ಇದೆ ಮತ್ತು ವಿವೋ ಇದೆ ಏನು ಮತ್ತು ಅಪ್ಪ ವೆಹಿಕಲ್ಸ್ ಇದೆ ನಿಮ್ಗೆ ಯಾವ್ದು ಬೇಕಾಗಿತ್ತು ಹೇಳಿ ಮ್ಯಾಮ್ ಹಾಂ ಇದೆ ಮ್ಯಾಮ್ ಎಷ್ಟು ಜನ ಆಗ್ತೀರ ಮೇಡಮ್ ನೀವು ಹೌದಾ ಹ್ಞೂ ಹ್ಞೂ ಹ್ಞೂ ಓಕೆ ಮೇಡಮ್ ಹೌದ್ರಾ ಮೇಡಮ್ ಓಕೆ ಮ್ಯಾಮ್ ನೋಡಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಟೋಟಲ್ಲು ನಮ್ಮಲ್ಲಿ ಕ್ರೂಜರಲ್ಲಿ ಹದಿನಾಲ್ಕು ಜನ ಕೂಡ್ಬೋದು ಈಗ ಧರ್ಮಸ್ಥಳಕ್ಕೆ ನೀವು ನಾಲ್ಕು ದಿನ ಹಾಟ್ ಮಾಡ್ತೀರಾ ಮ್ಯಾಮ್ ಅಲ್ಲಿ ಟೂ ಡೇಸ್ ಹಾಟ್ ಟೂ ಡೇಸ್ ಮಾರ್ನಿಂಗ್ ಅಂತ ಹಾಕ್ಲಾ ಪ್ಯಾಕೇಜ್ ಬಂದ್ಬಿಟ್ಟು ಮ್ಯಾಮ್ ಪರ್ ಕಿಲೋಮೀಟ್ರಿಗೆ ಇಷ್ಟು ಅಂತ ಇರತ್ತೆ ನಮ್ಮ ಬೇರೆ ಕಡೆ ಎಲ್ಲ ಈಗ ಹನ್ನೊಂದು ಹನ್ನೆರಡು ನಡ್ದಿದೆ ನಾವು ಈಗ ಹನ್ನೊಂದು ಪರ್ಸೆಂಟ್ ಮಾಡ್ತಾ ಇದ್ದೀವಿ ಒಂದು ಕಿಲೋಮೀಟ್ರಿಗೆ ಕಿಲೋ ಮೀಟ್ರ್ ಮೇಲೆ ಅಂತೂ ಲೆಕ್ಕ ಇದ್ದೇ ಇರತ್ತೆ ಅದನ್ನ ಕೊಡ್ಬೇಕು ನೀವು ಮತ್ತು ಹೇಳಿ ಮೇಡಮ್ ಹಾಂ ಮೇಡಮ್ ಅವ್ರ್ಗೇ ನೀವು ಎರ್ಡು ದಿನ ಹಾಟ್ ಅಂದರೆ ಎರಡು ದಿನದ್ದು ಊಟದ ವ್ಯವಸ್ಥೆ ಕೊಡಿ ಮಾರ್ನಿಂಗ್ ಟಿಫನ್ ಅವರೇ ಮಾಡ್ಕೋತಾರೆ ಇಲ್ಲ ಅಂದರೆ ಆಗಲ್ಲ ಅಂತಂದರೆ ಅವ್ರಿಗೊಂದು ಟು ಫಿಫ್ಟಿದು ಪರ್ ಡೇದು ಕೊಟ್ಬಿಡದಕ್ಕಾಗತ್ತೆ ಈಗ ಹಾಂ ಮೂರು ಸಾವಿರ ನಾಲ್ಕು ಸಾವಿರ ಒಳಗೆ ಆಗತ್ತೆ ಮ್ಯಾಮ್ ಕಿಲೋಮೀಟ್ರ್ ಮೇಲೆ ಲೆಕ್ಕ ಹಾಕಿ ಹೇಳ್ತಾರೆ ಮೇಡಮ್ ಹೌದು ಮೇಡಮ್ ನಮ್ಮಲ್ಲೇ ವಿಶ್ವ ಟ್ರಾವೆಲ್ಸ್ ಅಲ್ಲಿ ಎಲ್ಲರ್ಗೆ ಲೈಸೆನ್ಸ್ ಉಂಟು ಆದಾದ್ಮೇಲೆ ನಾವು ಎಲ್ಲಾರ್ಗೂ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡು ಅವ್ರ್ನ ಚೆಕ್ ಮಾಡಿನೇ ತಗೊಂಡು ಇರ್ತೀವಿ ಎಲ್ಲಾರು ಮಿನಿಮಮ್ ಸಿಕ್ಸ್ ಸೆವೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದಾರೆ ಗುಡ್ ಕಂಡೀಷನ್ ಇದೆ ಮ್ಯಾಮ್ ನಾನು ನಿಮ್ಮದು ಡೇಟ್ ಹೇಳಿ ಮ್ಯಾಮ್ ಡೇಟ್ ಹೇಳಿ ಮ್ಯಾಮ್ ನಾನು ಬುಕ್ ಮಾಡ್ಕೋತೀನಿ ಟ್ವೆಲ್ತಾ ಹಾಂ ಫೆಬ್ರವರಿ ಟ್ವೆಲ್ ಟ್ವೆಲ್ ಅಲಾ ಮೇಡಮ್ ಹ್ಞೂ ರೀ ಮೇಡಮ್ ಓಕೆ ರೀ ನಿಮಗೆ ಏನೇ ಮತ್ತು ಇನ್ಫಾರ್ಮೇಷನ್ ಬೇಕಂದ್ರೆ ಕಾಲ್ ಮಾಡಿ ಮ್ಯಾಮ್ ನಾವು ಹೇಳ್ತೀವಿ ಓಕೆ ಮೇಡಮ್ ಬಾಯ್ ಮ್ಯಾಮ್ ಬಾಯ್